ಇಪ್ಪತ್ತೆರಡು ಮೇ ಸಾವಿರದ ಒಂಬೈನೂರ ತೊಂಬತ್ತೈದು ಐದು ಅಕ್ಟೋಬರ್ ಎರಡು ಸಾವಿರ ಹತ್ತು ಅಕ್ಟೋಬರ್ ಎರಡು ಸಾವಿರದೊಂದು ಇಪ್ಪತ್ತೈದು ನವೆಂಬರ್ ಎರಡು ಸಾವಿರದ ಆರು ಏಳು ಡಿಸ್ಸೆಂಬರ್ ಎರಡು ಸಾವಿರದ ಹನ್ನೆರಡು